ಭಾರತದ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ ಈಗ ನೋಡ್ರಿ ಈಗ ಏನು ಮಾಡರೆ ಈಗ ಕಾಂಗ್ರೆಸ್ಲಿಂದ ಅವರು ಸಿದ್ದರಾಮಯ್ಯ ಏನು ಮಾಡ್ಯಾರ ಫ್ರೀ ಬಸ್ ಮಾಡಾರ್ರಿ ಹೆಣ್ಣು ಮಕ್ಳಿಗೆ ಈಗ ಫ್ರೀ ಬಸ್ ಮಾಡಿದ್ರಿ ಹೆಣ್ಣು ಮಕ್ಕಳು ಏನು ಮಾಡ್ಲಾತ್ತಾರ ಅಂದ್ರೆ ಈಗ ಬೇರೆ ಜಾಗಗಳಿಗೆ ಕರ್ನಾಟಕದಲ್ಲಿರೋ ಎಲ್ಲ ಜ ಜಾಗಗಳು ಏನು ಮಾಡಾತ್ತಾರ ಹೋಗ್ಲಾತ್ತಾರ ಬಸ್ಸಿನ ಯಾಕಂದ್ರೆ ಫ್ರೀ ಅದರಿ ಅವ್ರೆಲ್ಲ ಹೋಗ್ಲಾತ್ತಾರ ಮಂಗ್ಳೂರಿಗೆ ಬಿಜಾಪುರ ಮೈಸೂರು ಅವೆಲ್ಲ ಜಾಗಗಳಿಗೆ ಹೋಗಿ ಅವ್ರು ನೆಂಟರೊಂದಿಗೆ ಇರ್ಲಾತ್ತಾರ ಮತ್ತು ಗುಡಿಗಳಿಗೆ ಚರ್ಚಗಳಿಗೆ ಮಸೀದಿಗಳಿಗೆ ಅಲ್ಲೆಲ್ಲ ಹೋಗಿ ಪೂಜೆ ಆಗಲಿ ಪ್ರೇಯರ್ ಆಗಲಿ ಅದೆಲ್ಲ ನಮಾಜ್ ಆಗಲಿ ಅವೆಲ್ಲ ಬಿಡ್ಲಾತ್ತಾರ್ರಿ ಈಗ ಈಗ ಇವೆಲ್ಲ ಚಾನ್ಸ್ ಸ್ನೇಹಿತರಿಗೆ ಹೆಣ್ಣು ಮಕ್ಳಿಗೆ ಫ್ರೀ ಆಗ್ಯಾದಂಬಣ ಎಲ್ಲರೂ ಸ್ನೇಹಿತರು ಎಲ್ಲರಿಗೂ ಹೆಣ್ಣು ಮಕ್ಳು ಏನು ಮಾಡಾತ್ತಾರ ಹೋಗ್ಲತ್ತಾರ ಹೋಗಿ ಚೆಂದ ಅವ್ರು ಎಂಜಾಯ್ ಮಾಡಾತ್ತಾರ ಈಗ ಚೆಂದ ಎಂಜಾಯ್ ಮಾಡಾತ್ತಾರ ಅಂದರೆ ಈಗ ಗಂಡ್ಸು ಮಕ್ಕಳು ಈಗ ಸವಾಲ್ ಈಗ ಅವ್ರು ಏನು ಸವಾಲ್ ಕೇಳಾತ್ತಾರಂದ್ರೆ ಈಗ ಗಂಡ್ಸು ಮಕ್ಕಳು ಈಗ ಬರಿ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಮಾಡ್ಯಾರ ಈಗ ನಾವು ಏನು ಮಾಡಬೇಕು ಈಗ ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡದಾರ ಈಗ ನಮಗೆ ಭೀ ಫ್ರೀ ಮಾಡಿದ್ರೆ ಚೆಂದ ಇರ್ತಿತ್ತು ಈಗ ನಾವು ಭೀ ಈಗ ಒಂದು ಆಸೆ ಇರ್ತದೆ ನಾವು ಭೀ ಹೋಗೋದು ಇಲ್ಲಿ ಹೋಗಬೇಕು ಇಲ್ಲಿ ಹೋಗಿ ಈಗ ಬಿಜಾಪುರದಾಗ ಗೋಲಗುಂಬಜ್ ನೋಡ್ಬೇಕು ಅಂತಿರ್ತದ ಯಾವು ಯಾವು ಜಾಗಗಳು ಏನೇನು ಪ್ಲೇಸಸ್ ಅವ ಗಾರ್ಡನ್ಗಳಿಗೆ ಚೆಂದ ಫ್ಯಾಮ್ಲಿ ಜೊತೆ ಹೋದ್ರೆ ನಮಗೆ ಚೆಂದ ಎಂಜಾಯ್ಮೆಂಟ್ ಆಯ್ತದ ಅಂತ ಅವ್ರಿಗೊಂದು ನಿರೀಕ್ಷೆ ಇರ್ತದ್ರಿ ಈಗ ಅವ್ರು ಭೀ ಚೆಂದ ಅಲ್ಲೆಲ್ಲ ಹೋದ್ರೆ ಅವ್ರಿಗೆ ಭೀ ಒಂದು ಚೆಂದ ಅನ್ನಿಸ್ತದ್ರೀ ಈಗ ಬಸ್ ಫ್ರೀ ಆಗ್ಯದ ಅಂಬರ್ ಬರಿ ಹೆಣ್ಣು ಮಕ್ಕಳಿಗೆ ಹೋದ್ರೆ ಇವ್ರಿಗೆ ಭೀ ನಾನು ಇದಾಯ್ತದಲ್ಲರಿ ಈಗ ಇವ್ರು ಭೀ ಏನು ಮಾಡ್ತಾರೆ ನಾವು ಭೀ ಹೋಗಬೇಕು ನಾವು ಭೀ ಫ್ಯಾಮ್ಲಿ ಸೇರಿ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಿ ಜಾಗಗಳು ಯಾವಿವೆ ಈ ಜಾಗಗಳಿಗೆ ಕರ್ನಾಟಕದಾಗ ಯಾವಿವೆ ಅಂತಿ ಈಗ ಮನೆಗೆ ಕುಂತಾರ ತೋರ್ ನಮಗೆ ಏನು ಭೀ ಗೊತ್ತಾಗದ್ರೀ ಈಗ ನಮಗೆ ಹೊರಗೆ ಹೋದರೆ ನಮಗೆ ಎಲ್ಲ ಗೊತ್ತಾಯ್ತದ್ರೀ ಈಗ ಬಸ್ ಈಗ ಬಸ್ ಈಗ ನಾವು ನಾವು ಎಲ್ಲರ ಹೊದೆವು ಅಂದರ್ರಿ ಈಗ ಮೈಸೂರು ಅಲ್ಲಿ ಇಲ್ಲಿ ಹೋದರೆ ನಮಗೆ ಅಲ್ಲಿಂದು ಏನೇನು ಅದ ಅಲ್ಲಿನ ಪ್ಲೇಸ್ ಹೆಂಗೆ ಹೆಂಗೆ ಅವ ಅಲ್ಲಿ ಗಾರ್ಡನ್ಸ್ ಯಾವು ಯಾವು ಅವ ಅಲ್ಲಿ ನೋಡೊ ಮ್ಯೂಸಿಯಮ್ಗಳು ಯಾವು ಯಾವು ಅವ ಈಗ ಅವೆಲ್ಲ ನೋಡ್ಬೋದ್ರಿ ನಾವು ಬಸ್ ಇದ್ರೆ ಈಗ ಫ್ರೀ ಇತ್ತಂದ್ರೆ ಎಲ್ಲರೂ ನಡ್ದಾರ್ರೀ ಈಗ ಈ ಗಂಡ್ಸರಿಗೆ ಏನು ಈಗ ಭಾಳ ನೀವು ನಡೆದೀರಿ ನಮಗೆ ಬಿಡ್ಲಾತ್ತೀರಿ ಈಗ ನಾವು ಮನೆಗೆ ಕುಂತು ಏನು ಮಾಡ್ಬೇಕು ಈಗ ಚುಟ್ಟಿದಾಗಾರ ಈಗ ಹೋಗಬೇಕಂತ ಅವ್ರಿಗೆ ಭೀ ಒಂದು ಆಸೆ ಇರ್ತದ್ರಿ ಚೆಂದ ಹೋಗಿ ಫಾಮ್ಲಿ ಸರಿ ಹೋಗಿ ಚೆಂದ ಒಂದು ಹೋಟೆಲ್ಗೆ ಹೋಗಿ ಚೆಂದ ಊಟ ಮಾಡ್ಬೇಕಂತ ಇರ್ತದ ಅಲ್ಲೆನೇನು ವೆರೈಟಿ ಇರ್ತಾವಂತ ಈಗ ಒಂದು ಒಂದು ಇದ್ರಾಗ ಒಂದು ಒಂದು ಊರುಳ್ದಾ ಒಂದು ಒಂದು ವೆರೈಟಿ ಇರ್ತಾವ್ರೀ ಒಂದು ಒಂದು ಕಲ್ಚರ್ ಇರ್ತಾವ ಈಗ ಅದೊಂದು ಊಟ ಮಾಡೋದು ಅಂದರೆ ಭೀ ಅವ್ರಿಗೆ ಭೀ ಒಂದು ಇಷ್ಟ ಆಯ್ತದ್ರಿ ಇಲ್ಲಿ ಬಿರಿಯಾನಿ ಒಂದು ಇರ್ತದ ಪೂರಿ ಭಜೆಗಳು ಅಂತ ದೋಸೆ ಇಡ್ಲಿ ಎಲ್ಲೆಲ್ಲಿ ಫೇಮಸ್ಗಳು ಇರ್ತಾವ್ರಿ ಅವ್ರಿಗೆ ಭೀ ಒಂದು ಟೇಸ್ಟ್ ಮಾಡೋದಂತ ಅವ್ರಿಗೆ ಭೀ ಒಂದು ಇರ್ತದ್ರೀ ನಿರೀಕ್ಷೆ ಇರ್ತದ ಈಗ ಎಲ್ಲ ಫ್ಯಾಮ್ಲಿ ಸೇರಿ ಹೋದ್ರೆ ಚೆಂದ ಈಗ ಮಕ್ಕಳು ಭೀ ಒಂದು ಚೆಂದ ಎಂಜಾಯ್ ಮಾಡ್ತಾರ್ರಿ ನಾವು ಚುಟ್ಟಿದಾಗ ಈಗ ಅವ್ರ ಫ್ರೆಂಡ್ಸಿಗೆ ಭೀ ಹೇಳ್ತಾರೆ ನಾವು ಈ ಚುಟ್ಟಿದಾಗ ಇಲ್ಲೆಲ್ಲ ಹೋಗಿದ್ದೆವು ನಾವು ಕಿಂಗ್ ಫ್ಯಾಮಿಲಿಸ್ ಸೇರಿ ಎಂಜಾಯ್ ಮಾಡಿದ್ದೆವು ನಾವು ಕಿಂಗ್ ಇಲ್ಲೆಲ್ಲ ಗಾರ್ಡನ್ಗೆ ಹೋಗಿದ್ದೆವು ನಮ್ದು ಫೋಟೋ ಇಳಿಸ್ಕೊಂಡಿದ್ದೆವು ಇವ್ರು ಸೇರಿ ಅವ್ರು ಸೇರಿ ಎಲ್ಲ ಈಗ ಅಂತ ಅಂದು ಅವ್ರಿಗೆ ಭೀ ಒಂದು ಹೇಳೋದಿರ್ತದ್ರೀ ಈಗ ಗಂಡ್ಸು ಮಕ್ಳಿಗೆ ಭೀ ಹೋಗ್ಬೇಕು ಅಂತ ಒಂದು ಆಸೆ ರೀ ಎಲ್ಲರಿಗೆ ಆಸೆ ಇರ್ತದ್ರೀ ಗಂಡ್ಸು ಮಕ್ಳಿಗೆ ಎಲ್ಲ ಹೆಣ್ಣು ಮಕ್ಳಿಗೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಇರ್ತದ್ರಿ ಆಸೆ ಈಗ ಅವ್ರಿಗೆ ಭೀ ಹೋಗ್ಬೇಕು ಅಂತ ಅನ್ಗಡಿರ್ತದ ಈಗ ಏನು ಮಾಡಬೇಕು ಅವ್ರು ಬ ಗಂಡ್ಸರು ಏನು ಅನ್ಲಾತ್ತಾರ ನಮ್ಗೆ ಭೀ ಫ್ರೀ ಮಾಡಿದ್ರೆ ಚೆಂದ ಇರ್ತಿತ್ತು ಈಗ ನಾವು ಭೀ ಒಂದು ಹೊದೆವು ಅಂದರೆ ನಮಗೆ ಭೀ ಒಂದು ಚೆಂದ ಅನ್ನಿಸ್ತದ ಈಗ ಈಗ ಮನೆಗೆ ಕುಂತು ಕುಂತು ಬೇಸರ್ಕೆ ಆಯ್ತದ್ರಿ ಬೇಸರ್ಕೆ ಆದರೆ ಈಗ ನಾವು ಹೊಸ ಜಾಗಕ್ಕೆ ಹೋದೆವು ಹೊಸ ಜಾಗಗಳು ನೋಡಿದೆವು ಅಂದ್ರೆ ನಮ್ಮ ಭೀ ಒಂದು ಹಿಂಗೆ ಚೆಂದ ಟೆನ್ಶನ್ಲಿಂದ ಹೊರಬಂದೆವು ಈಗ ಫಾಮ್ಲಿ ಸರಿ ಇದ್ರಾರ ನಮ್ಮದು ಟೆನ್ಶನ್ ಎಲ್ಲ ಮರ್ತು ಹೋಗ್ತೇವ್ರಿ ಈಗ ಮತ್ತು ಊರ್ಗಳಿಗೆ ಈಗ ಊರ್ಗಳಿಗೆ ಹೋದೆವು ಅಂದರೆ ಅಜ್ಜಿ ತಾತ ಎಲ್ಲರೂ ಇರ್ತಾರೆ ಈಗ ಅವ್ರ ಬಳಿ ಹೋದೆವು ಅಂದ್ರೆ ಅವ್ರು ಭೀ ಒಂದು ಥರ ಸಂತೋಷ ಆಗ್ತದ ಇನ್ನೂ ಮಕ್ಕಳು ಬಂದಾರ ನಮ್ಮ ಮೊಮ್ಮಕ್ಕಳು ಬಂದಾರ ಈಗ ಒಂದು ಅವ್ರಿಗೆ ಏನು ಚೆಂದ ತೋಲ್ ಖುಷಿ ಆಯ್ತದ ಏಜದಿಂದ ಬಂದರೆ ಈಗ ಒಂದು ಒಂದು ಊರ್ಗಳಿಗೆ ಏನ್ರಿ ಈಗ ಬಸ್ ಹೋಗ್ಬೇಕಂದ್ರೆ ತೋ ಈಗ ಆಟಗಳು ಇರಲ್ಲ ಬರಿ ಬಸ್ಗಳು ಇರ್ತಾವ ಆ ಒಂದು ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಇವ್ರು ಬಸ್ಸಿನ ಎದುರಲ್ಲಿ ಅಲ್ಲಿ ಅವ್ರಿಗೆ ಭೀ ತುಂಬ ಖುಷಿ ಆಯ್ತದ್ರಿ ಈ ಮಕ್ಕಳು ಮೊಮ್ಮಕ್ಕಳು ಬಂದಾರ ಎಷ್ಟು ಚೆಂದ ಈಗ ಅಡುಗೆ ಥರ ತ ವೆರೈಟಿ ವೆರೈಟಿ ಅಡುಗೆ ಮಾಡೋದು ಹೊಲಗಳಿಗೆ ಹೋಗೋದು ಹೊಲಗಳಿಗೆ ಹೋಗಿ ಏನಾರ ಬಿತ್ತೋದು ಹೆಸರಾಗ್ಲಿ ಕಾಳಾಗಲಿ ಏನು ಭೀ ಆಗಲಿ ಅವ್ರು ಬಿತ್ತಿ ಎಲ್ಲರೂ ಒಂದೇ ತಲೆ ಕುಂತು ಊಟ ಮಾಡೋದಾಗ್ಲಿ ಅವ್ರಿಗೆ ಭೀ ಏನು ಒಂಥರ ಖುಷಿ ಆಯ್ತದ ಅಜ್ಜಿ ತಾತಗೆ ಈಗ ಮಕ್ಕಳಿಗೆ ಏನು ಈಗಿನ ಕಾಲದಾಗ ಏನು ಭೀ ಗೊತ್ತಿರಲ್ದ ಈಗ ಊರ್ಗಳಿಗೆ ಹೋದ್ರೆ ಅವ್ರಿಗೆ ಕೊನೆ ಆಯ್ತದ ಇಲ್ಲ ದನಗಳು ಹೆಂಗಿವೆ ಅವು ದನಗಳು ಹೊಲಗಳು ಅಲ್ಲೆಲ್ಲ ಹೋದರೆ ಅವ್ರಿಗೆ ಭೀ ಗೊತ್ತಾಯ್ತದ್ರಿ ಈಗ ಬಸ್ಸಿಂದು ಇದ್ರಾಗ ಚೆಂದ ಮಾಡಿದ್ರೆ ಈಗ ಗಂಡ್ಸರಿಗೆ ಏನು ಬಸ್ ಫ್ರೀ ಮಾಡ್ದರೆ ನಾವು ಫಾಮ್ಲಿ ಸಂಗಡ ಹೋಗಿ ಅಲ್ಲಿ ಚೆಂದ ಇರ್ಬಹ್ದು ಅಂತ ಅವ್ರಿಗೆ ಒಂದು ಆಸೆ ಇರ್ತದ್ರಿ